ಹಲೋ ಹೌದು ಸೂಪರ್ ಮಾರ್ಕೆಟ್ ಹೇಳಿ ಎಂತ ಆಗಬೇಕಿತ್ತು ಹಾಂ ಹಾಂ ಎಲ್ಲ ಬೇಕಿತ್ತಾ ಬೇಕಿತ್ತಾ ನಿಮಗೆ ಆದರೆ ಇವತ್ತು ಸ್ವಲ್ಪ ಕಾಸ್ಟ್ಲಿ ಇದೆ ಎಲ್ಲದಕ್ಕೆ ನಾನು ಹೇಳ್ತೇನೆ ಪನ್ನೀರಿಗೆ ನೋಡಿ ನಿನ್ನೆ ಒಂದು ಇನ್ನೂರು ರೂಪಾಯಿ ತನಕ ಇತ್ತು ಆದರೆ ಇವತ್ತು ಇನ್ನೂರ ಐವತ್ತು ಆಗಿದೆ ಆಗ್ಬೌದಾ ಹತ್ತು ಕೆ ಜಿ ಬೇಕಿತ್ತಾ ಹೌದು ರೇಟ್ ಜಾಸ್ತಿ ಉಂಟು ಹೌದು ಅರ್ಧ ಕೆ ಜಿನ ಇದು ಪನ್ನೀರ್ ಓಕೆ ಆಯಿತು ಚಿಕ್ಕುಗೆ ನೂರೈವತ್ತು ಕೆ ಜಿಗೆ ಎಷ್ಟು ಬೇಕು ನಿಮಗೆ ಒಂದು ಕೆ ಜಿಯ ಸರಿ ಬೇರೆ ದ್ರಾಕ್ಷಿ ಹೇಳಿದ್ದರಲ್ಲ ದ್ರಾಕ್ಷಿ ದ್ರಾಕ್ಷಿಗೆ ಇವತ್ತು ಕೆ ಜಿಗೆ ಇನ್ನೂರು ಎಂಬತ್ತು ಅಮ್ಮ ಆಗ್ಬೌದಾ ಅರ್ಧ ಕೆ ಜಿಯ ಓಕೆ ಬೇರೆ ಬೇರೆ ಎಂತ ಪೇರಳೆ ಹೇಳಿದ್ದರಲ್ವಾ ಪೇರಳೆಗೆ ನೂರಾ ನಲ್ವತ್ತು ಕೆ ಜಿಗೆ ಕಸಿಯಾದರೆ ನೂರಾ ನಲವತ್ತು ಸಾದಾ ನಾರ್ಮಲ್ ಆದರೆ ನೂರು ರೂಪಾಯಿ ಕೆ ಜಿಗೆ ಯಾವ್ದು ಆಗ್ಬೌದು ಯಾವುದು ಸಾದಾವ ಹಾಂ ನೂರು ರೂಪಾಯಿ ನೂರು ರೂಪಾಯಿದು ಒಂದು ಕೆ ಜಿ ಇರ್ಲಿಯ ಸರಿ ಬೇರೆ ಎಂತ ಬೇಕು ಚಿಕ್ಕುವಾ ಸಪೋಟ ಅದು ಕೆ ಜಿಗೆ ಇನ್ನೂರ ಎಂಬತ್ತು ಒಂದು ಕೆ ಜಿ ಹಾಕುದಾ ಆಯಿತು ಹಾಗಾದರೆ ನಾನು ಎಲ್ಲ ರೆಡಿ ಮಾಡಿ ಇಡ್ತೇನೆ ನೀವು ಇಲ್ಲಿಗೇನೇ ಬಂದು ಕಲೆಕ್ಟ್ ಮಾಡ್ತೀರಾ ಅಥವಾ ನಾವು ಡೆಲಿವರಿ ಮಾಡಬೇಕಾ ನಿಮ್ಮ ಮನೆಗೇನೇ ಸರಿ ಸರಿ ನನಗೆ ನೀವೊಂದು ಒಂದು ಇವಾಗ ಎಷ್ಟಾಯಿತು ಟೈಮ್ ಐದು ಗಂಟೆ ಅಲ್ಲ ಒಂದು ಐದೂವರೆ ಹೊತ್ತಿಗೆ ನೀವು ರಿಕ್ಷಾ ಕಳಿಸಿ ರಿಕ್ಷಾ ಕಳಿಸುವ ಮೊದಲು ನಮಗೊಂದು ಫೋನ್ ಮಾಡಿ ಹೇಳಿ ಆಯ್ತಾ ಮೇಡಮ್ ಹಾಂ ನಾವು ಮತ್ತೆ ರಿಕ್ಷಾದಲ್ಲಿ ಹಾಕಿ ಕಳಿಸ್ತೇವೆ ನೀವು ಹಾಂ ಆರು ಗಂಟೆಗೆ ಕಳಿಸ್ತೀರಾ ಸರಿ ಆಯಿತು ನೀವು ಹಣ ಹೇಗೆ ಮಾಡ್ತೀರಿ ನೀವು ರಿಕ್ಷಾದತ್ತಿರನೇ ಕೊಟ್ಟು ಕಳಿಸ್ತೀರಾ ಅಥವಾ ಹೇಗೆ ಮಾಡ್ತೀರಿ ಆನ್ಲೈನಲ್ಲಿ ಪೇ ಮಾಡ್ತೀರಾ ಫೋನ್ಪೇ ಮಾಡ್ತೀರಾ ಹಾಂ ಸರಿ ಆಯಿತು ಮೇಡಮ್ ಹಾಗಾದರೆ ನಾವು ಕಳಿಸ್ತೇವೆ ನೀವು ರಿಕ್ಷಾ ಕಳಿಸುವ ಮೊದ್ಲು ಒಂದು ಫೋನ್ ಮಾಡಿ ಆಯಿತಾ ಹಾಂ ಹಾಂ ಸರಿ ಆಯಿತು